ಶಾಲೆಯಲ್ಲಿ ನನಗೆ ತುಂಬ ವಿಷಯ ಮೆಚ್ಚಿನದಾಗಿತ್ತು ಅದ್ರಲ್ಲಾಗಿ ನಾವು ಓದೋ ವಿಷ್ಯದಲ್ಲಾಗಲಿ ಆಟಾಡೊ ವಿಷ್ಯದಲ್ಲಾಗಲಿ ಅದೇ ಟೀಚರ್ನ ರೇಗ್ಸೊ ವಿಷ್ಯದಲ್ಲಾಗಲಿ ನಮಗೆ ತುಂಬ ಇಷ್ಟ ಆಗ ಅಂತ ಒನ್ನೊಂದು ವಿಷಯ ಅದು ಏಕೆ ಅಂದರೆ ನಮಗೆ ಒಂಥರ ಮನರಂಜನೆ ಕೊಡೊವಂಥದ್ದು ನಾವು ಎಷ್ಟೋ ಬೋರಿಂಗಲ್ಲಿ ಇರ್ತೀವಿ ನಾವು ಎಷ್ಟೋ ಆ ಸ್ಟ್ರೆಸಲ್ಲಿ ಇರ್ತೀವಿ ಅದನ್ನ ನಾವು ಇಲ್ಲಿ ಕಳೆಯೊದಕ್ಕೆ ಒಂಥರ ಖುಷಿ ಆಗೋದು ಕಾಲೇಜಲ್ಲಿ ಸ್ ಶಾಲೆ ಶಾಲೆ ಅಂತ ಬಂದಾಗ ನಮಗೆ ಇಷ್ಟ ಆಗೋದೆ ಮೇನ್ ಟೀಚರ್ಸ್ನ ಟೀಚರ್ಸ್ ಜೊತೆ ಮಿಂಗಲ್ ಆಗೋದು ಅದೇ ಮೆಚ್ಚಿನ ವಿಷಯ ಅದು ಬಿಟ್ಟರೆ ನಮಗೆ ಒಂದೊಳ್ಳೆಯ ಪಾ ಸಬ್ಜೆಕ್ಟ್ಗಳ ಬಗ್ಗೆ ನಮಗೆ ಇಂಟ್ರೆಸ್ಟ್ ಬಂದು ಓದ ಅಂಥದ್ದು ಅದು ನಮಗೆ ತುಂಬ ಇಷ್ಟ ಆಗೊವಂಥ ವಿಷಯ ನಮಗೆ ಈ ಕನ್ನಡ ಆಗಿರ್ಬೌದು ಇಂಗ್ಲಿಷ್ ಆಗಿರ್ಬೌದು ಮ್ಯಾತಮೆಟಿಕ್ಸ್ ಆಗಿರ್ಬೌದು ಸೈನ್ಸ್ ಆಗಿರ್ಬೌದು ಸೋಷಿಯಲ್ ಆಗಿರ್ಬೌದು ಈ ಒಂದು ಸಿಕ್ಸ್ ಸಬ್ಜೆಕ್ಟ್ಸ್ಗಳಲ್ಲಿ ಪ್ರತಿಯೊಂದುನ್ನು ಎಲ್ಲನು ಇಷ್ಟ ಪಡಕ್ಕಾಗಲ್ಲ ಅದರಲ್ಲಿ ಯಾವ್ದಾದರು ಒಂದನ್ನ ಲೈಕ್ ಮಾಡ್ಬೌದು ಅಂದರೆ ನಮಗೆ ಕನ್ನಡ ಕನ್ನಡ ಸಬ್ಜೆಕ್ಟ್ ಅಂದರೆ ತುಂಬ ಇಷ್ಟ ಆಗುತ್ತೆ ಏಕೆ ಅಂದರೆ ಕನ್ನಡ ಕೇಳಕ್ಕೆ ಒಂದು ಖುಷಿ ಕನ್ನಡ ಅಂತ ಹೇಳಿದ ತಕ್ಷಣ ಅಂತ್ರು ಬಗ್ಗೆ ನಮ್ಗೆ ಕೇಳಕ್ಕೆ ಏನೋ ಒಂಥರ ಹಿತ ಮತ್ತು ಕನಡದಲ್ಲಿ ಅದು ನಾವು ಒಂದು ಪೋಯಮ್ ಏನಾದರು ಹೇಳ್ತೀವಿ ಅನ್ನೊದಾದರೂನು ಅದು ತುಂಬ ಇಷ್ಟ ಆಗುತ್ತೆ ಪದ್ಯ ಆ ಪದ್ಯದ ಸಾಲು ಅರ್ಥ ಅರ್ಥಗರ್ಭಿತ ಆಗಿರೋ ಅಂತ ಒನ್ನೊಂದು ಸಾಲ್ಗಳನ್ನ ಕೇಳೊದಕ್ಕೆ ಅನ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದು ನಮಗೆ ತುಂಬ ಖುಷಿ ಕೊಡೊವಂಥ ವಿಷಯ ಈ ಕನ್ನಡ ಪಠ್ಯೇತರ ಬಗ್ಗೆ ಮಾತಡಕ್ಕೆ ಏನೋ ಒಂಥರ ಖುಷಿ ಅದ್ರಲಾಗಿ ಕನ್ನಡದ ಲೆಕ್ಚರ್ಸು ಕನ್ನಡ ಪಾಠನ ಮಾಡ್ತಾ ಇರ್ಬೇಕಾದರೆ ಆ ವರ್ಣನೆ ಮಾಡ್ತಾರಲ್ಲ ಆ ಕೆಲ ಒನ್ನೊಂದು ಬೆಟ್ಟ ಗುಡ್ಡ ಮೋಡ ಕವ್ಯಾನ್ ಅದ್ರೂ ಪರಿಸರ ಸುತ್ತಮುತ್ತಾ ಆ ಗಿಡ ಅಂತಹ ಒನ್ನೊಂದು ಚಟುವಟಿಕೆಗಳು ಇದ್ರ ಬಗ್ಗೆ ಎಲ್ಲ ನಮಗೆ ಎಕ್ಸ್ಪ್ಲೈನೇಷನ್ ಕೊಡ್ತಾ ಇದ್ದರೆ ಅದನ್ನ ಕೊಳೋದ್ವನ್ನ ಕೇಳಕ್ಕೆ ಒಂಥರ ಖುಷಿ ಅದ್ರಲ್ಲಾಗಿ ಹಿಂದೆ ರಾಮಾಯಣದ ಬಗ್ಗೆ ಆಗಲಿ ಮಹಾಭಾರತದ ಬಗ್ಗೆ ಆಗಲಿ ಕನ್ನಡದ ಬಗ್ಗೆ ನಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ದುರ್ಯೋಧನನಿಂದ ಕತೆ ಹಿಸ್ಟ್ರಿ ತಗೊಂದರೆ ಆ ಇಸ್ಟ್ರಿ ಏನಾಗುತ್ತೆ ಬ್ಯಾಕ್ ತುಂಬಾ ಹೀ ಹಳೇ ಇತಿಹಾಸನೆ ಹೇಳ್ದಂಗ್ ಆಗುತ್ತೆ ಕನ್ನಡ ಒಂದು ಪದ್ಯ ಒಂದು ಸಾಲನ್ನ ಅರ್ಥಗರ್ಭಿತ್ವಾಗಿ ಮುಂದೆ ಬರೋಂಥ ಎಷ್ಟೋ ಫ್ಯೂಚರ್ ಮಕ್ಕಳಿಗೆ ತುಂಬಾ ಅರ್ಥ ಪೂರ್ಣವಾಗಿ ನಮ್ಮ ಟೀಚರ್ಸ್ಗಳು ನಮಗೆ ಹೇಳ್ಕೊಡ್ತಾ ಇರ್ಬೇಕಾದರೆ ನಮಗೆ ಕನ್ನಡ ತುಂಬ ಅಚ್ಚುಮೆಚ್ಚಿನ ವಿಷಯ ಆಗಿರುತ್ತೆ ಅದರಲ್ಲೂ ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಒನ್ನೊಂದು ಅರ್ಥವಾದಂಥ ಸಾಲ್ಗಳು ಮತ್ತು ನಮಗೆ ಇಷ್ಟ ಆಗೊಂಥ ಒನ್ನೊಂದು ಪಾಠಗಳು ಅವೆಲ್ಲ ನಮಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಶಾಲೆಯಲ್ಲಿ ಮೆಚ್ಚಿನ ವಿಷಯ ಅಂತ ಅಂತ ಬಂದ್ರೆನೆ ಕನ್ನಡ ಅದು ಬಿಟ್ಟರೆ ನಮಗೆ ಮ್ಯಾತಮೆಟಿಕ್ಸ್ ಮ್ಯಾತಮೆಟಿಕ್ಸ್ ಅಂದರೆ ತುಂಬ ತಲೆ ತಿನ್ನೋ ವಿಷಯ ಆದರೂನು ಅದ್ರ ಬಗ್ಗೆ ನಮಗ್ ತುಂಬ ಇಷ್ಟ ಆಗೊಂಥದ್ದು ಮ್ಯಾತಮೆಟಿಕ್ಸ್ ಲೆಕ್ಕ ಮಾಡ್ತಾ ಇರ್ಬೇಕಾದರೆ ಖುಷಿ ಆಗುತ್ತೆ ಅದೇ ಈ ತಪ್ಪಾದಾಗ ಮತ್ತು ಏಟು ತಿನ್ನೊದು ಅಷ್ಟೇ ಖುಷಿ ಆಗುತ್ತೆ ಅದೇ ರೀತಿ ಚೆನ್ನಾಗಿ ಇದ ಇರೋದರಿಂದ ನಮಗೆ ಮೆಚ್ಚಿನ ವಿಷಯ ಅಂತ ಮ್ಯಾತಮೆಟಿಕ್ಸ್ ಆಗಿರುತ್ತೆ ಮ್ಯಾತ್ ಮ್ಯಾತಮೆಟಿಕ್ಸಾ ಅದ್ರ ಬಗ್ಗೆ ತಿಳ್ಕೊಳದಾಗಲಿ ಗುಣಾಕಾರ ಭಾಗಾಕಾರ ಕೂಡ್ಸೋದು ಕಳ್ಯೋದು ಅದನ್ನ ಕಳೆಯೋದುಕ್ಕೆನೇ ಬೆರಳ್ಗಳ್ನ ಲೆಕ್ಕ ಹಾಕಂಡು ಆ ಶಾಲೆಯಲ್ಲಿ ಇದಿದ್ದು ವ್ಯವಸ್ಥೆ ನೋಡಿದರೆ ತುಂಬ ಚೆನ್ನಾಗಿ ಕಾಣ್ಸುತ್ತೆ ಅದು ಹೇಳಿ ಕೊಡ್ತಿದಿದ್ದು ಮ್ಯಾತಮೆಟಿಕ್ಸ್ ಟೀಚರ್ಸ್ ಆಗಲಿ ಹೇಳ್ಕೊಡೊ ರೀತಿನೇ ಏನೋ ಒಂಥರ ಖುಷಿ ಆಗದು ಅಷ್ಟು ಖುಷಿ ಆಗಂಥ ವಿಷ್ಯನೆ ಮ್ಯಾತಮೆಟಿಕ್ಸ್ ಮತ್ತು ಕನ್ನಡ ಈ ಕನ್ನಡ ಮ್ಯಾತಮೆಟಿಕ್ಸ್ ಮತ್ತು ಶೋ ಸೋಷ್ಯಲ್ ಸೋಷ್ಯಲ್ ಅಂತ ಬಂದರೇನೆ ನಮಗೆ ಸೋಷ್ಯಲ್ ಸೋಷ್ಯಲ್ ಅಂಥಾ ಒಂದು ಪದ ನಮಗೆ ತುಂಬ ಅರ್ಥ ವಾಗಿ ಕಾಣ್ಸ ಅಂಥದ್ದು ಸೋಷ್ಯಲ್ ಸಮಾಜ ಸಮಾಜ ಅಂದರೇನೆ ಹೊರಗಡೆ ಒಂದು ಸಮಾಜದ ಬಗ್ಗೆ ನಮಗೆ ತಿಳ್ಕೊಬೇಕು ಅಂತ ಬಂದ್ಬಿಡುತ್ತೆ ಅದರಲ್ಲೂ ಹಳೆ ಇತಿಹಾಸ ಅಂತ ಬಂದಾಗ ನಮಗೆ ಸಮಾಜ ಕಣ್ಣಿಗೆ ಎದ್ರ್ಗಡೆ ಕಾಣ್ಸ್ತಾ ಇರುತ್ತೆ ಇದು ಕೂಡ ಮೆಚ್ಚಿನ ವಿಷಯನೇ ಆಗಿರುತ್ತೆ ನನಗೆ ಅಚ್ಚುಮೆಚ್ಚಿನ ವಿಷಯ ಶಾಲೇಲಿ ಅಂತ ಅಂತ ಬಂದಾಗ ಇದೇ ನಮಗೆ ತುಂಬ ಇಷ್ಟ ಆಗೊವಂಥ ವಿಷಯ ಅದರಲ್ಲೂ ಇಂಗ್ಲಿಷ್ ಇಂಗ್ಲೀಷ್ ಎಷ್ಟೇ ಅರ್ಥ ಮಾಡ್ಕೊಳಕ್ ಹೋದ್ರುನು ಅರ್ಥ ಆಗ್ದಲೆ ಇರೋ ವಿಷಯ ಇಂಗ್ಲಿಷ್ ಆಗಿತ್ತು ಬಟ್ ಈಗ ಆ ವಿಷಯನ ತಕಳಕ್ ಹೋದ್ರೆ ಇಂಗ್ಲಿಷ್ ಅನ್ನೊದು ತುಂಬ ಖುಷಿ ಆಗುತ್ತೆ ಇಂಗ್ಲಿಷ್ ಅನ್ನೋ ವಿಷಯ ಇಂಗ್ಲೀಷ್ ಅಂತ ಆದರೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತ ಅನ್ಕೊಬೋದು ಇತ್ತು ಬಟ್ ಆದರೆ ಆ ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಅಲ್ಲಿ ಎಷ್ಟು ಒಳಗೊಂಡಿರುತ್ತೆ ಆ ಲೆಟರ್ಸ್ಗಳಲ್ಲಿ ಅರ್ಥಗಳು ಅದು ಕೂಡ ಇಷ್ಟ ಆಗುತ್ತೆ ಮತ್ತು ಸೈನ್ಸ್ ಸೈನ್ಸ್ ಅಂತ ಬಂದಾಗಲೆ ನಮಗೆ ಅರ್ಥ ಆಗಬೇಕು ಪರಿಸರ ಪರಿಸರದ ಬಗ್ಗೆ ನಮ್ಗ ಅದಷ್ಟು ಇಷ್ಟ ಅಂದರೆ ಪರಿಸರದ ಬಗ್ಗೆ ಕೇಳ್ತಾ ಇದ್ದರೆ ಒಂದೊಂದು ಒಂದೊಂದು ರೀತಿಯ ಅರ್ಥ ಪೂರ್ಣವಾಗಿರೋ ಅಂತ ಕಲ್ಕಿಗಳ್ನ ಕಲ್ಸುತ್ತೆ ಈ ಸೈನ್ಸು ಸೋಷ್ಯಲ್ಲು ಕ ಮ್ಯಾತಮೆಟಿಕ್ಸು ಇಂಗ್ಲೀಷ್ ಕನ್ನಡ ಹಿಂದಿ ಇದನ್ನೆಲ್ಲ ನೋಡ್ತಾ ಇದ್ದರೆ ಈಗ ನಮಗೆ ಬಾ ಅದನ್ನ ಇಷ್ಟ ಪಟ್ಟು ಓದಿರೊದಕ್ಕನು ಸಾರ್ಥಕ ಅಂತ ಅನ್ಸುತ್ತೆ ಏಕೆ ಅಂದರೆ ಈ ಎಲ್ಲಾ ಕಡೆನು ಶಾಲೆಯಲ್ಲಿ ಮೆಚ್ಚಿನ ವಿಷಯ ಯಾವ್ದು ಇತ್ತು ಅಂದರೆ ಅದು ಪಸ್ಟ್ ಎದ್ದು ನಿಂತ್ಕೊಂಡು ಹೇಳೋದೇ ಸೈನ್ಸು ಸೈನ್ಸು ಸೋಷ್ಯಲ್ಲು ಮತ್ತು ಮ್ಯಾತಮೆಟಿಕ್ಸು ಕನ್ನಡ ಪ್ರತಿಯೊಂದು ಮಕ್ಕಳಿಗೂ ಕೂಡ ಅದೊಂದು ಇಷ್ಟ ಆಗೊಂಥ ವರ್ಡ್ಗಳು ನನಗೆ ಮಾತ್ರ ಕನ್ನಡ ತುಂಬ ಇಷ್ಟ ಆಗುತ್ತೆ ಕನ್ನಡದ ಬಗ್ಗೆ ನಮಗೆ ಇನ್ನು ಹೆಚ್ಚಾಗಿ ತಿಳ್ಕೊಬೇಕು ಅಂತ ಆಸೆ ಕನ್ನಡ ನಲಿಕಲಿ ಅಂತ ನನಗೆ ಸಿರಿಗನ್ನಡಂ ಗೆಲ್ಗೆ ಅನ್ನೊ ರೀತಿ ಕನ್ನಡ ಯಾವಾಗಲೂನು ಕನ್ನಡದ ಬಗ್ಗೆ ಮಾತಾಡೋದು ಕನ್ನಡ ಅಂದರೆ ಕನ್ನಡ ವರ್ಣನೆ ಮಾಡೋದು ತುಂಬ ಇಷ್ಟ ಆಗುತ್ತೆ ಏನು ಫೋರ್ಟಿ ನೈನ್ ಲೆಟರ್ಸ್ ಇದ್ಯೋ ಸ್ವ ವರ್ಣ ಮಾಲೇಲಿ ನಮಗೆ ಅದೆಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಕನ್ನಡ ಅನ್ನೊದು ತುಂಬ ಖುಷಿ ಆಗುತ್ತೆ ಕನ್ನಡ್ದಲ್ಲಿ ಮಾತಡದು ಆಗಲಿ ಆದರೆ ಪ್ರತಿಯೊಂದು ಈ ದ ಹೊರಗಡೆ ಬಂದರೆ ಕನ್ನಡದ ಬಗ್ಗೆ ಜಾಸ್ತಿ ಮಾತೆ ಆಡಲ್ಲ ಎಲ್ಲಾ ಕಡೆ ಇಂಗ್ಲೀಷ್ ಹೌದು ನಾವು ಆದರೂನು ಅಷ್ಟೆ ನಾವು ಈಗಲೂ ವರ್ಡ್ಗಳನ್ನ ಎಷ್ಟೋ ಸಲ ಇಂಗ್ಲೀಷ್ನಲ್ಲೆ ಬಳಸ್ತೀನಿ ಆದರೆ ಕನ್ನಡ ಮಾತ್ರ ತುಂಬ ಖುಷಿ ಆಗುತ್ತೆ ಕನಡದಲ್ಲೇ ಪ್ರತಿಯೊಂದನ್ನು ನಾವು ಕನಡದಲ್ಲೇ ಮಾತಡ ಅಂತ ಆಗ್ಬುಟ್ಟಿದಿದ್ದರೆ ಇನ್ನು ಚೆನ್ನಾಗಿರೋದು ಈ ಏನು ಆಂಗ್ಲ ಭಾಷೆ ಅನ್ನೋದು ಇದ್ಯಾ ಆಂಗ್ಲ ಭಾಷೆ ಡಿಲೀಟ್ ಮಾಡ್ಬಿಟ್ಟು ನಾವು ಏನು ಕನ್ನಡ ಅನ್ನೋದು ಇದ್ಯೋ ಕನ್ನಡನ ನಾವು ತಗಬಿಟ್ಟಿದಿದ್ದರೆ ತುಂಬ ಚೆನ್ನಾಗಿ ಇರೊದು ಅದೇ ಕನ್ನಡಕ್ಕಿರೊವಂಥ ವ್ಯಾಲ್ಯೂ ಕನ್ನಡಕ್ಕೆ ನಾವು ಯಾವತ್ತು ವ್ಯಾಲ್ಯೂ ಕೊಡಬೇಕು ಕನ್ನಡ ನಾವು ತುಂಬ ಇಷ್ಟ ಪಟ್ಟುಮ್ ಬೆಳಸಬೇಕು ಅದೇ ನಮಗೆ ಕನ್ನಡ ಕನ್ನಡ ಸಬ್ಜೆಕ್ಟ್ ಅಂದರೆ ನಮ್ಗ ತುಂಬ ಇಷ್ಟ ಕನ್ನಡ ಟೀಚರ್ ಕೂಡ ತುಂಬ ಇಷ್ಟ ಆಗ್ತಾ ಇದ್ದರು ಕನ್ನಡನ ಅಷ್ಟು ಸಂಪೂರ್ಣವಾಗಿ ಒನ್ನೊಂದು ಪದನು ಅಚ್ಚಳಿಯಂಗೆ ಏನು ನೆನ್ಪಲ್ಲಿ ಇಟ್ಕೊಳ್ಳೋ ರೀತಿ ನಮಗೆ ಪಾಠ ಮಾಡ್ತಾಯಿದ್ದರು ಅಷ್ಟು ಖುಷಿ ಆಗದು ಕನ್ನಡ ಸಬ್ಜೆಕ್ಟ್ ಅಂದರೆ ನನಗೆ ತುಂಬ ಇಷ್ಟ ಆಗದು ಕನ್ನಡ ಯಾವುದೋ ಎಲ್ಲೂ ಏನು ಮಿಸ್ಟೇಕ್ ಮಾಡ್ಕೊಳ್ತಾ ಇರಲಿಲ್ಲ ಕನ್ನಡ ಹ್ಯಾಂಡ್ರೈಟಿಂಗ್ ಕೂಡ ತುಂಬ ಇಷ್ಟ ಆಗದು ಅಷ್ಟು ಚೆನ್ನಾಗಿ ಬರಿಬೌದು ಇತ್ತು ಕನ್ನಡ ಲೆಟರ್ಸ್ ಆಗಲಿ ಪಾಮ್ ಒನ್ನೊಂದು ಪದ್ಯನು ಸಮೇತ ಒಳ್ಳೆಯ ಖುಷಿ ಕೊಡೋವಂಥ ಪದ್ಯಗಳು ಅಸಾ ಎಲ್ ಕೆ ಜಿ ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದನು ಏನು ಎಸ್ ಎಸ್ ಎಲ್ ಸಿವರ್ಗೂನು ಡಿಗ್ರಿವರ್ಗುನು ಕನ್ನಡ ಕನ್ನಡ ಕನ್ನಡ ಕನ್ನಡ ಏನು ಚೆನ್ನಾಗಿರುತ್ತೆ ಕನ್ನಡ ಅಂದರೆ ಆ ಕನ್ನಡದ ಬಗ್ಗೆ ಮಾತಡಕ್ಕೆ ಇದಾಗಲ್ಲ ನಲಿಕಲಿ ಅಂತೆ ಅದ್ರಲ್ಲಿ ಒಂದು ವ ಪದ್ಯ ಆದರೆ ಆ ಪದ್ಯನ ಮರಿಯೋಕೆ ಆಗ್ತಾ ಇರಲಿಲ್ಲ ಇನ್ನೊಂದು ಪದ್ಯಕ್ಕೆ ಹೋಗೋ ಅಷ್ಟೊತ್ತಿಗೆ ಆ ಪದ್ಯದಲ್ಲಿ ಒನ್ ಡ್ಯಾನ್ಸೆ ಸೃಷ್ಟಿ ಆಗೋ ಅಂಥ ಒಂದು ಪದ್ಯಗಳು ಇರ್ತಿದ್ವು ಅಷ್ಟು ಚೆನ್ನಾಗಿ ಟೀಚರ್ಸ್ಗಳು ಮಾಡ್ತಯಿದ್ದಿದ್ದು ಅಷ್ಟು ಖುಷಿ ಆಗದು ಕನ್ನಡ ಸಬ್ಜೆಕ್ಟ್ ನಮಗೆ ಅಷ್ಟು ಖುಷಿ ಆಗಕ್ಕೆ ಇಷ್ಟ ಪಡೊದಕ್ಕೆ ಕಾರಣನೆ ನಮ್ಮ ಟೀಚರ್ಸ್ ನಮ್ಮ ಟೀಚರ್ಸ್ ಅಂದರೆ ಅಷ್ಟು ಗೌರವ ಆ ಕನ್ನಡಕ್ಕೆ ಕೊಡ್ತಾಯಿದ್ದಿದ್ದು ಅವ್ರ ವ್ಯಾಲ್ಯೂನೇ ಬೇರೆ ಅಷ್ಟು ಚೆನ್ನಾಗಿ ಕನ್ನಡನ ನಮಗೆ ಹೇಳ್ಕೊಡ್ತಾಯಿದ್ದರು ತುಂಬ ಖುಷಿ ಆಗದು ನಮಗೆ ಕನ್ನಡದ ಬಗ್ಗೆ ಇಷ್ಟೊಂದು ಹೆಮ್ಮೆ ಇದೆ ಅಂತ ಅನ್ನಕ್ಕೆ ಕಾರಣನೆ ನಮಗೆ ಚಿಕ್ಕುದರಿಂದನು ಕಲ್ಸಿ ಕೊಟ್ಟಿರೋ ನಮ್ಮ ಟೀಚರ್ಸ್ಗಳು ಕನ್ನಡದಲ್ಲಿ ಆ ಅಮ್ಮ ಅನ್ನೋದರಿಂದ ಹಿಡ್ದು ಆ ಅಹಂಕಾರ ಅನ್ನೋದ್ರ್ವರ್ಗುನು ಸಮೇತ ಅಲ್ಲಿಂದ ಇಲ್ಲಿವರಿಗುನು ಸಹ ಪದಗಳನ್ನ ಜೋಡಣೆ ಮಾಡಿ ಹೇಳ್ಕೊಟ್ಟಿರ್ತಾರೆ ಅದರಲ್ಲಿ ಅಮ್ಮ ಅನ್ನ ವಿಷಯಕ್ಕೂ ಅಹಂಕಾರ ಅನ್ನ ವಿಷಯಕ್ಕೂನು ಡಿಫ್ರೆನ್ಸ್ಗಳ್ನು ಸಮೇತ ಹೇಳ್ಕೊಟ್ಟಿರ್ತಾರೆ ಶಾಲೆಯಲ್ಲಿ ನನಗೆ ತುಂಬ ಹೆಚ್ಚು ಈ ರೀತಿ ಷಯಗಳಲ್ಲಿ ನನಗೆ ಕನ್ನಡ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ನಾವು ಒಳ್ಳೆಯದನ್ನು ತಗೊಬೌದು ಕೆಟ್ಟದ್ದನ್ನು ತಗೊಬೌದು ನಮ್ಮಾ ಜೀವನಕ್ಕೆ ನಮಗೆ ಯಾವ್ದು ರೂಢಿ ಆಗುತ್ತೆ ನಮಗೆ ಅದನ್ನ ತಗೊಬೇಕಾಗುತ್ತೆ ಒಳ್ಳೆಯ ವಿಷ್ಯಗಳನ್ನ ಆದಷ್ಟು ನಾವು ತಲೇಲಿ ಇಟ್ಕೊಂಡು ಬೇಡ್ದಿರೋ ವಿಷ್ಯಗಳನ್ನ ಹೊರಗಡೆ ಹಾಕೊವಂಥ ಒಂದೊಳ್ಳೆಯ ವಿಷಯ ಅಂದರೆ ಕನ್ನಡ ಆ ಕನ್ನಡ ಅಷ್ಟು ಖುಷಿ ಆಗೊವಂಥ ವಿಷಯಕ್ಕೆ ನಾನು ಯಾವಾಗಲು ಚಿರಋಣಿ ಆಗಿರ್ತೀನಿ ಕನ್ನಡನ ನಾನು ತುಂಬ ಇಷ್ಟ ಪಡ್ತೀನಿ ಕನ್ನಡ ಭಾಷೆ ಕನ್ನಡ ನೆಲ ಕನ್ನಡ ಜಲ ಕನ್ನಡ ಪ್ರತಿಯೊಂದು ಕನ್ನಡ ಎಲ್ಲ ಪ್ರತಿಯೊಂದು ಭಾಷೆಗಳಲ್ಲು ಹೊರಗಡೆ ಅವರಿಗೆ ಕನ್ನಡ ಭಾಷೆನ ನಾವು ಅಚ್ಚುಮೆಚ್ಚಾಗಿ ಕಲಿಸಬೇಕು ಅಂತ ಇಷ್ಟ ಪಡ್ತೀವಿ ಹೊರಗಡೆ ಬಂದವರು ಸಮೇತ ಕನ್ನಡ ಕಲಿತಾರೆ ಆದರೆ ನಮ್ಮ ದೇಶ್ದಲ್ಲಿ ಇರೋರು ನಮ್ಮ ನಾಮ್ಮನ್ನೆ ಕನ್ನಡ ಬಿಟ್ಟು ಇಂಗ್ಲೀಷ್ನ ಮಾತಾಡಕ್ಕೆ ಹೋರ್ಡ್ತರೆ ಕನ್ನಡಕ್ಕೆ ನಾನು ಪರವಾಗಿ ಯಾವಾಗಲು ಖುಷಿಯಿಂದ ನಾನು ಕನ್ನಡನ ನಾನು ಇಷ್ಟ ಪಟ್ಟು ಕನ್ನಡ ಸಬ್ಜೆಕ್ಟ್ ಇಂದ ಹಿಡ್ದು ಕನ್ನಡ ಪ್ರತಿಯೊಂದು ಕನ್ನಡ ಮಾತಾಗಲಿ ಕನ್ನಡ ಪ್ರತಿಯೊಂದರಲ್ಲೂ ಸಮೇತ ನಂಗೆ ತುಂಬಾ ಇಷ್ಟ ಆಗೊವಂಥದ್ದು ಕನ್ನಡ ಕನ್ನಡಕ್ಕೆ ನಾನು ಯಾವಾಗಲೂನು ಚಿರಋಣಿ ಆಗಿರ್ತೀನಿ ನನಗೆ ಶಾಲೇಲು ಅಷ್ಟೇ ಕನ್ನಡ ತುಂಬ ಇಷ್ಟ ಆಗೊವಂಥದ್ದು ವಿಷಯ ಕನ್ನಡ ಕನ್ನಡ ಕನ್ನಡ ಕನ್ನಡ ಯಾವಾಗಲು ನಾನು ಇಷ್ಟ ಪಟ್ಟು ಮಾತಾಡೋ ಅಂತ ಒಂದೊಳ್ಳೆಯ ವ್ಯಕ್ತಿತ್ವನ ಬೆಳೆಸೋವಂಥ ಕನ್ನಡ ಪದ ಕನ್ನಡ ಭಾಷೆ ನಮಗೆ ತುಂಬ ಯಾವಾಗಲು ಖುಷಿ ಆಗಿರುತ್ತೆ ಮತ್ತು ನಮ್ಮ ಫೇವ್ರೇಟ್ ಆಗಿರುತ್ತೆ ಇದನ್ನ ನಮ್ಮ ಮೆಚ್ಚಿನ ವಿಷಯ ನನಗೆ ಕನ್ನಡ ಆಗಿರುತ್ತೆ ಮತ್ತೊಂದು ನನಗೆ ಯಾಕೆಂತ ತುಂಬ ಇಷ್ಟ ಅಂತ ಅಂದರೆ ತುಂಬ ಇಷ್ಟ ಆಗಿರೊದು ನಮಗೆ ಕನ್ನಡದ ಬಗ್ಗೆ ಹೇಳ್ಕೊಟ್ಟಿರ ಆ ಟೀಚರ್ಸ್ ನಮ್ಗೆ ಅಷ್ಟು ಚೆನ್ನಾಗಿ ಕನ್ನಡ ವರ್ಣನೆ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ನಮಗೆ ಕನ್ನಡನ ಹೀಗೆ ಅಳವಡಿಸ್ಕೊಬೇಕು ಅಂತನು ಸಮೇತ ಎಲ್ಲಿ ಯಾವ ವಿಷ್ಯನ ಮಾತಾಡಬೇಕು ಅನ್ನೋದುನ ಸಮೇತ ಹೇಳ್ಕೊಟ್ಟಿದ್ದು ಸಮೇತ ನಮಗೆ ಕನ್ನಡ ಟೀಚರ್ಸ್ ನಾನು ಕನ್ನಡ ಟೀಚರ್ಸ್ಗಳ್ಗು ಸಮೇತ ಋಣಿಯಾಗಿ ಇರ್ತೀನಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರೆಪ್ಪ ಅಂದರೆ ಒಂದೊಂದು ಪದಗಳಿಗುನು ಏನು ಅರ್ಥ ನಾನು ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀನಿ ಅಂದರೆ ಅದು ಕನ್ನಡ ನೆಲ ಜಲ ನಾವು ಕೂ ಬೀಸ್ತಾ ಇರೋ ಗಾಳಿ ಅದಕ್ಕೆಲ್ಲ ಕಾರಣ ನಮ್ಮ ಕನ್ನಡ ಕನ್ನಡ ತುಂಬ ಇಷ್ಟ ಆಗಿದೆ ಟ್ಯಾಂಕ್ ಯು ಸೋ ಮಚ್